ಹೌದು ನಾನು ಭೇಟಿ ಮಾಡಿದ ಸ್ಥಳಗಳಲ್ಲಿ ಬೀದರ್ ಕಿಲೆ ಬೀದರ್ ಕಿಲೆ ಅಲ್ಲಿ ತುಂಬಾ ನನಗೆ ವಿಚಿತ್ರವಾದಿದ್ದು ಅನ್ಸಿದ್ದು ಏನು ಅಂದರೆ ಅಲ್ಲಿ ನಾನು ಹೋಗಿದ್ದೆ ಹೋಗಿದ್ ಹೋಗಿದ ಹೋದಾಗ ಅಲ್ಲಿ ವಿಚಿತ್ರವಾಗಿದ್ದು ಅನ್ಸಿದ್ದು ಏನು ಏನು ಅಂದ್ರೆ ಒಳಗ ದೊಡ್ಡ ದೊಡ್ಡು ಬಂಡೆಗಳು ದೊಡ್ಡ ದೊಡ್ಡು ಗೇಟ್ಗಳು ಕಲ್ಲಿಂದ ಮಾಡಿಂದ ಒಂದು ಗುಮ್ಮುಸ್ ಮತ್ತ ಒಂದೂ ಜೇಲ್ ಇತ್ತು ಅದು ಜೇಲ್ ಯಾಕ್ ಇತ್ ಅಂತ ನನ್ಗ ಗೊತ್ತಿಲ್ಲ ಇನ್ನ ಬಿ ಬಟ್ ರಾಜ ಮಹಾರಾಜರ ಅವಾಗಿನ್ ಟೈಮ್ನಾಗಾ ಅದು ಮಾಡಿಂದ್ ಅದ ಅದೊಂದ್ ಕಿಲದಾಗ್ ಸ್ಪೆಷಾ ಒಂದ್ ವಿಶೇಷವಾದದ್ ಏನ್ ಅದ ಅಂದ್ರಾ ಅವಾಗಿಂದ ರಾಜಾದರ್ಕ್ ಅವಾಗಿನ ಕಾಲದಲ್ಲಿ ಯಾರು ಬಿ ಏನು ಬಿ ತಪ್ಪು ಮಾಡಿದ್ರ ಅದೇ ಜೇಲ್ನಾಗ ಹಾಕಿದ್ ಹಾಕ್ತಿದ್ರು ಅಂತ ನಾ ಕೇಳ್ಸ್ಕೊಂಡಿದ್ದೆ ಎಲ್ಲ ಹೇಳಿ ಅಂದು ಎಲ್ಲ ಅದ್ರ ಸಲಿಂದ ಅದು ಅದು ಆ ಒಂದು ಕಿಲದಾಗ ನಾ ನೋಡಿದೆ ಒಂದು ದೊಡ್ಡ ದೊಡ್ಡು ಕಲ್ಗಳು ಆಗಲಿ ಏನು ಬಿ ಆಗ್ಲಿ ಸುಮ್ ಸುಮ್ನೆ ಆ ಕಡೆ ಈ ಕಡೆ ಬಿಡ್ಸಿಂದ ಅವಾ ಅದು ಯಾಕೆ ಅವ ಅಂತ ನನ್ಗ ಇನ್ನ ಗೊತ್ತಾಗಿಲ್ಲ ಅದೊಂದು ವಿಚಿತ್ರ ಅನ್ಸ್ತು ನಂಗೆ ಮತ್ತು ಅದು ಒಂದು ಗೇಟು ಸುಮ್ ಬರೀ ಗೇಟ್ ಅದಾ ಒಳಗೆ ಹೋದ್ರೆ ಏನು ಬಿ ಇಲ್ಲ ಬಟ್ ಅದು ಲಾಕ್ ಹಾಕಿಂದು ಅದ ಮ್ಯಾಲ ಹೋಗ್ಲಕ್ಕ ಚಿಡಿಗುಳ್ ಅವಾ ಬಟ್ ಹೋಗ್ಲಕ್ ಬಿಡಲುರ ಯಾರಿಗೆ ಬಿ ಅಲ್ಲಿ ಅದೊಂದು ವಿಚಿತ್ರವಾದ ಅದ ಮತ್ತು ಒಳಗೆ ಹೋದರ ಒಂದು ಟೈಪ್ ಆಫ್ ಹೇಳ್ಬೇಕು ಅಂದ್ರಾ ಎಕೋ ಸೌಂಡ್ ಆಗ ಪ್ಲೇ ಒಳಗ ನೋಡ್ಬೇಕು ಅಂದ್ರ ಚೀರ್ದುರ ಎಕೋ ಸೌಂಡ್ ಐತವ ಅದು ಎಲ್ಲ ಯಾಕೆ ಮಾಡ್ಯರ ಅಂತೇಳ್ ಗೊತ್ತಿಲ್ಲ ಒಂದು ರೀತಿಲಿ ನೋಡ್ಬೇಕು ಅಂದ್ರ ಅದು ಒಂದು ಥರ ವಿಚಿತ್ರನೆ ಅದ ಬರೀ ಗೇಟು ಕಲ್ಲಿನ ಕಟ್ಟಿಂದು ದೊಡ್ಡ ದೊಡ್ಡು ಕಲ್ಲಿನ ಕಟ್ಟಿಂದು ಮತ್ತು ಅದನ್ನ ನೋಳಾಕೆ ಮನೆ ಅಪ್ಲೆ ಬಿ ಇಲ್ಲಾ ಅನ್ನೋ ಗಾರ್ಡನ್ ಅಪ್ಲೆ ಬಿ ಇಲ್ಲ ಥೊಡೇ ಡಿಫ್ರೆಂಟ್ ಅದ ಮತ್ತು ನೋಳಾಕ್ ಏನು ಚಂದೆ ಅದ ಒಳಗೆ ಎಲ್ಲ ಅದಾವ ತಿರುಗ್ಲಕ್ ಗಾರ್ಡನ್ ಅದ ಬಟ್ ವಿಚಿತ್ರವಾದ ಏನು ಏನು ಅದ ಅಂತ ಅಂದ್ರಾ ಅದೂ ಜೇಲ್ ಅದ ಜೇಲ್ ಯಾಕೆ ಅದ ಅಂತ್ಹೇಳಿ ಗೊತ್ತಾಗಿಲ್ಲ ಯಾರಿಗೆ ಬಿ ಇನ್ನಾ ದೊಡ್ಡು ಒಂದು ಭಾಯ್ ಅದ ಅಲ್ಲಿ ಅದು ಗೊತ್ತಾಗಿಲ್ಲ ಗ್ರೌಂಡ್ ಅದ ಅಲ್ಲಿ ಮತ್ತು ಅದು ಎಲ್ಲ ಯಾಕೆ ಮಾಡ್ಯಾರ ಅಂತ ಹೇಳೆ ಗೊತ್ತಿಲ್ಲ ಅಲ್ಲಿ ಇವಾಗೆಲ್ಲ ಮನ್ಷರು ಬಿ ಇರಲ್ವಲ್ಲಾ ಒಳಗೆ ಬಟ್ ಮಾಡ್ಸ್ಯಾರ ಮತ್ತು ಹಿಂದ ನೋಡುದ್ರ ಅಲ್ಲಿ ಬರೀ ನೀರೆ ಅವಾ ಒಂದು ಟೈಪ್ ಆಫ್ ವಿಚಿತ್ರನೇ ಅದ ಅದು ಕಿಲ ನೋಡ್ಬೇಕು ಅಂದ್ರೆ ಏನು ಬಿ ಇಲ್ಲ ಅಲ್ಲಿ ಹಂಗಾರ ಬಟ್ ಎಲ್ಲ ಚಂದ ಅನ್ಸ್ಯದ ಬಟ್ ಅಲ್ಲಿ ಅವೆಲ್ಲ ಯಾಕೆ ಮಾಡ್ಸೆರ ಅಂತ್ಹೇಳಿ ಇನ್ನ ತಿಳ್ದಿಲ್ಲ ಮತ್ತು ಇಷ್ಟೊಂದು ಅವಾ ಅದ್ರಾಗ